ನಮ್ಮ ಪ್ರದೇಶದಲ್ಲಿನ ಪ್ರಮುಖ ವನ್ಯಜೀವಿ ಪ್ರಭೇದಗಳು ಅವುಗಳ ಆವಾಸ ಸ್ಥಾನಗಳು ಏನಂದರೆ ನಮ್ಮ ಸುತ್ತಮುತ್ತಲಿನಲ್ಲಿ ಅನೇಕ ಅರಣ್ಯ ಸಂಪತ್ತಿದೆ ಆದರೆ ಅವುಗಳಲ್ಲಿ ಅರಣ್ಯದಲ್ಲಿ ವಾಸ ಮಾಡುವಂತಹ ಜೀವಿಗಳು ನರಿ ಇರ್ಬೋದು ಕರಡಿ ಆಗಿರ್ಬೋದು ಆನಂತರ ತೋಳಗಳು ಮತ್ತು ನಾಯಿ ಇವೆಲ್ಲವು ಕೂಡ ನಮ್ಮ ಸುತ್ತಲು ಮುತ್ತಲು ವಾಸ ಮಾಡ್ತವೆ ಅವುಗಳ ವಾಸ ಮಾಡುವ ಅರಣ್ಯದಲ್ಲಿ ಅವು ವಾಸ ಮಾಡ್ತವೆ ಅದಕ್ಕೆ ಮಳೆ ಚೆನ್ನಾಗಿ ಮಳೆ ಬಂದರೆ ಕಾಡು ಚೆನ್ನಾಗಿ ಬೆಳಿತದೆ ಮಾನವರು ಅದನ್ನು ನಾಶ ಮಾಡಬಾರದು ಕಟ್ಟಿಗೆಗೋಸ್ಕರ ಮತ್ತು ಬೇರೆ ಬೇರೆ ಬೇರೆ ಬೇರೆ ಒಂದು ಉದ್ದೇಶಕೋಸ್ಕರ ಈ ಕಾಡನ್ನು ನಾಶ ಮಾಡಬಾರದು ಇದ್ರಿಂದಾಗಿ ಪ್ರಾಣಿಗಳು ಸಾವನ್ನಪ್ತದೆ ಅವು ಬೇರೆ ಕಡೆಗೆ ವಲಸೆ ಹೋಗುವಂಥ ಸಂದರ್ಭ ಇರುತ್ತದೆ ಅನೇಕ ಆನೆಗಳು ಇರ್ಬೋದು ಹುಲಿ ಸಿಂಹ ಕರಡಿ ಚಿರತೆ ಮೊದಲಾದ ಪ್ರಾಣಿಗಳು ಮತ್ತು ಪಕ್ಷಿಗಳು ಕೂಡ ಇವೆ ನವಿಲುಗಳು ಕಾಗೆ ಬೇರೆ ಬೇರೆ ಪಕ್ಷಿಗಳು ಕೂಡ ಇರುತ್ತೆ ಅವೆಲ್ಲವು ನಾಶದ ಅಳಿವಿನಂಚಿನಲ್ಲಿ ಇರ್ತವೆ ಯಾಕೆ ಅಂತಂದರೆ ಈ ಪಕ್ಷಿಗಳು ಸಂಪೂರ್ಣವಾಗಿ ನಾಶವಾಗ್ತದೆ ಅರಣ್ಯವನ್ನು ನಾಶ ಮಾಡೋದ್ರಿಂದಾಗಿ ಪ್ರಾಣಿ ಸಂಪತ್ತು ಮತ್ತು ಪ ಪಕ್ಷಿಗಳ ಸಂಪತ್ತು ಸಂಪೂರ್ಣ ನಾಶವಾಗ್ತದೆ ಮತ್ತು ಕಾಡ್ಗಿಚ್ಚು ಬೆಂಕಿಯಿಂದ ಸುಡಬಾರ್ದು ಆ ಅರಣ್ಯಗಳು ಸಂಪೂರ್ಣವಾಗಿ ಅವುಗಳನ್ನು ರಕ್ಷಣೆ ಮಾಡ್ಬೇಕು ಮತ್ತು ವನ್ಯಜೀವಿ ಸಪ್ತಾಹ ಮಾಡ್ಬೇಕು ಮತ್ತು ಅರಣ್ಯಗಳ ಪ್ರತಿಯೊಂದು ಮನೆಗೆ ಪ್ರತಿಯೊಂದು ಮಗುವಿಗೆ ಒಂದೊಂದು ಮರಗಳನ್ನು ಹಾಕ್ಬೇಕು ಅರಣ್ಯಗಳಲ್ಲಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಕೂಡ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಅರಣ್ಯಗಳನ್ನು ಮ ಹೆಚ್ಚುವರಿಯಾಗಿ ಸಸಿಗಳನ್ನು ನೆಡುವುದ್ರ ಮೂಲಕವಾಗಿ ಅರಣ್ಯಗಳನ್ನು ಬೆಳೆಸ್ಬೇಕು ಪ್ರತಿಯೊಂದು ತ ಅರಣ್ಯ ಇಲಾಖೆ ಮತ್ತು ಅದ್ರ ಇಲಾಖೆಯ ಜೊತೆಗೆ ಕೃಷಿ ಇಲಾಖೆ ಮೊದ್ಲಾದವುಗಳು ಎಲ್ಲ ಇಲಾಖೆಯಲ್ಲಿ ಇರ್ತಕ್ಕಂಥ ಸೌಲಭ್ಯಗಳು ಅರಣ್ಯ ಇರ್ತಕ್ಕಂಥ ಅರಣ್ಯ ಇಲಾಖೆಯಲ್ ಇರ್ತಕ್ಕಂಥ ಸೌಲಭ್ಯಗಳು ಮತ್ತು ಕೃಷಿ ಇಲಾಖೆಯಲ್ ಇರ್ತಕ್ಕಂಥ ಸೌಲಭ್ಯಗಳು ಈ ಸೌಲಭ್ಯಗಳಿಂದಾಗಿ ಆ ರೈತರಿಗೆ ಒಳ್ಳೆಯ ಮಾಹಿತಿಯನ್ನು ಕೊಡ್ಬೇಕು ಒಳ್ಳೆಯ ಉತ್ಸಾಹವನ್ನ ಕೊಟ್ಟು ಅಲ್ಲಿರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಎಲ್ಲದ್ರ ಬಗ್ಗೆ ಮಾಹಿತಿಯನ್ನ ನೀಡ್ಬೇಕು ಇದ್ರಿಂದಾಗಿ ಪ್ರತಿಯೊಬ್ಬರು ಕೂಡ ಅರಣ್ಯ ಸಂಪತ್ತನ್ನು ಪಶು ಸಂಪತ್ತು ಪಕ್ಷಿಗಳ ಸಂಪತ್ತನ್ನು ವನ್ಯಜೀವಿಗಳನ್ನು ರಕ್ಷಣೆ ಮಾಡ್ಬೇಕು ಇದ್ರಿಂದಾಗಿ ಪ್ರತಿಯೋ ಪ್ರತಿಯೊಬ್ಬರು ಕೂಡ ಆದರ್ಶವಾಗಿರ್ತಕ್ಕಂಥ ಗ್ರಾಮ ರಾಜ್ಯ ಆಗಲಿಕ್ಕೆ ಸಾಧ್ಯ ಆಗ್ತದ ಮತ್ತು ಅರಣ್ಯ ಹಸಿರು ಮುಕ್ತ ಒಂದು ರಾಜ್ಯವಾಗ್ತಕ್ಕಂಥ ಒಂದು ಸಂಪತ್ತು ಅರಣ್ಯ ಸಂಪತ್ತು ಹೆಚ್ಚಾಗ್ತದ ಪಶು ಪಕ್ಷಿ ಪ್ರಾಣಿಗಳು ಕೂಡ ಹೆಚ್ಚಾಗೋದ್ರಿಂದಾಗಿ ಪ್ರತಿಯೊಬ್ಬರು ಕೂಡ ಇವತ್ತು ಉ ಒಳ್ಳೆಯ ಉಸಿರಾಡ್ತಕ್ಕಂಥ ಗಾಳಿ ಒಳ್ಳೆಯ ಪರಿಸರದಿಂದಾಗಿ ಮನುಷ್ಯ ಆರೋಗ್ಯ ಕಾಪಾಡಲಿಕ್ಕೆ ಸಹಾಯಕ ಸಹಾಯವಾಗ್ತದೆ ಇಷ್ಟು ಹೇಳಿ ನಮ್ಮ ಈ ಒಂದು ಇದನ್ನು ಮುಗಿಸ್ತೇನ್ ಮಾತನ್ನು ಮುಗಿಸ್ತೇವೆ